ನಮ್ಮ ರಾಜ್ಯದಲ್ಲಿ ಪ್ರಮುಖ ಧಾರ್ಮಿಕ ಮುಖಂಡರು ಅಥವಾ ವ್ಯಕ್ತಿಗಳು ಭಾಳ ಜನ ಇದ್ದಾರೆ ನಾನು ಇಷ್ಟು ಹೇಳಲು ಇಷ್ಟ ಪಡುವ ವ್ಯಕ್ತಿಗಳು ಯಾರೆಂದರೆ ಡಾಕ್ಟರ್ ಶಿವ್ ಕುಮಾರ್ ಸ್ವಾಮೀಜಿಗಳು ಹಾಗು ನ ನಮ್ಮ ಗುರುಗಳು ನಮ್ಮನ್ನು ಸಣ್ಣವ್ರು ಇರೋದಿಂದ ದೊಡ್ಡವರಾಗಿ ಇಲ್ಲಿ ತನಕ ಬೆಳೆಯೋ ತನಕ ತಿದ್ದಿ ಸಲಹೆ ನೀಡಿದ ಎಲ್ಲಾ ನನ್ನ ಗುರುಗಳಿಗೂ ಗುರುಗಳು ಹಾಗೂ ನಮ್ಮ ಮನೆಯಲ್ಲಿ ಪೂಜಿಸುವ ಹಾಗು ನಾನು ಪೂಜಿಸುವ ವ್ಯಕ್ತಿ ಎಂದರೆ ಪುರೋಹಿತರು ನಮ್ಮ ಧರ್ಮದಲ್ಲಿ ಅವರಿಂದ ನಾನು ಕಲಿತ ವಿಷಯಗಳು ಏನೆಂದರೆ ಅವರು ನನ್ನ ಎತ್ತಿ ಭಾಳಷ್ಟು ಕಲಿಸಿದ್ದಾರೆ ಗುರು ಹಿರಿಯರಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಹಾಗು ಈ ಸಮಯದಲ್ಲಿ ಎದ್ದೇಳಬೇಕು ಈ ಸಮಯದಲ್ಲಿ ಮಲಗಬೇಕು ಹಾಗೆ ಹಾಗೇ ತಿಂಡಿ ತಿನ್ನಬೇಕು ಈ ಸಮಯದಲ್ಲಿ ತಿಂಡಿ ತಿನಬಾರ ತಿನ್ನಬಾರದು ಹಾಗೆ ಗುರು ಹಿರಿಯರಿಗೆ ನಾವು ಹೇಗೆ ಹೇಗೆ ಬುದ್ಧಿ ವಾದಗಳನ್ನು ಅವರಿಂದ ತಿಳಿದುಕೊಳ್ಳಬೇಕು ಮತ್ತು ಅವರು ಹೇಳಿದ ಎಲ್ಲ ಕೆಲಸಗಳನ್ನು ತಪ್ಪು ತಪ್ಪು ಮಾಡಲಾರದೆ ಮಾಡಬೇಕು ಹಾಗೆ ನಾವು ನಮ್ಮ ತಂದೆ ತಾಯಿಗಳು ತಾಯಿ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಹಾಗು ಅವ್ರು ಹೇಳಿದ ಎಲ್ಲಾ ಕೆಲಸವನ್ನು ಚಾಚೂ ತಪ್ಪದೆ ಮಾಡಬೇಕು ಹಾಗೆ ಹಾಗೆ ನಮ್ಮ ಫ್ರೆಂಡ್ಸಿಗೂ ಕೂಡ ಹೇಗೆ ಮರ್ಯಾದೆದಿಂದ ಇರಬೇಕು ಒಂದು ಒಂದು ಗಾದೆಯು ಕೂಡ ಇದೆ ಮಾತು ಕು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅದರಂತೆ ನಾವು ಅವರು ಹೇಳಿದ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಬೇಕು ಹಾಗೆ ಇನ್ನು ನನಗೆ ಇಷ್ಟು ಅವ್ರು ಹೇಳಿದ ಎಲ್ಲ ವಿಷಯಗಳಲ್ಲಿ ಇಷ್ಟವಾದ ವಿಷಯವೇನೆಂದರೆ ಎಲ್ಲರಿಗು ನಮ್ಮವರು ತಮ್ಮವರು ಎಂದು ಇರಬೇಕು ಮನೆಗೆ ಮನೆಗೆ ಬಂದ ಅತಿಥಿಗಳನ್ನು ನಮ್ಮವರೆ ನಮ್ಮ ಮನೆಯವರು ಎಂದು ತಿಳಿದುಕೊಂಡು ಅವರನ್ನು ನೋಡಿಕಳ್ಳಬೇಕು ಯಾಕೆ ಬಂದರಪ್ಪಾ ಅಂತ ಅನ್ಕೊಬಾರದು ಅವರು ನಮ್ಮ ಮನೆಯವರು ಎಂದು ಅವರಿಗೆ ಅತಿಥಿ ಸತ್ಕಾರ ಕೊಡಬೇಕು ಹಾಗೂ ದೇವರಿಗೆ ಭಕ್ತಿಯಿಂದ ಹೇಗೆ ಪೂಜ ಮಾಡಬೇಕು ಹೂವಿನ ಅಲಂಕಾರದಿಂದ ಹೇಗೆ ನೋಡಿಕೊಳ್ಳಬೇಕು ಮಾಡಬೇಕು ಹಾಗೇ ಎಲ್ಲರು ನಮ್ಮೋರು ಇವರು ನಮ್ಮೋರಲ್ಲ ಅನ್ನುವ ಅನ್ನಬಾರದು ಎಲ್ಲರು ನಮ್ಮ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಎಂದು ಆ ದೃಷ್ಟಿಕೋನದಿಂದ ನೋಡಬೇಕು ಎಂದು ನಮ್ಮ ಮನೆಗೆಲ್ಲ ನನ್ನ ಮನೆಯವರಿಗೂ ಹಾಗು ನನಗೂ ನಮ್ಮ ಪುರೋಹಿತರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಾವು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಮಾಡಬೇಕಾದರೂ ಅವರಿಗೆ ಕೇಳದೆ ನಾವು ಒಂದು ಹೆಜ್ಜೆ ಕೂಡ ಮುಂದು ಹೋಗೋದಿಲ್ಲ ಈ ಸಮಯಕ್ಕೆ ಮಾಡಬೇಕು ಹಾಗೆ ನಮ್ಮಲ್ಲಿ ಏನರು ಪ್ರಶ್ನೆಗಳಿದ್ದರೆ ಅವರನ್ನೇ ಕೇಳುತ್ತೇವೆ ನೇರವಾಗಿ ಕೇಳುತ್ತೇವೆ ಹಾಗೆ ಅವರು ನಮಗೆ ಹಿಂಗೆ ಮಾಡಿದರೆ ತಪ್ಪು ಹಿಂಗೆ ಮಾಡಿದರೆ ಸರಿ ಎಂದು ಅವರು ಏನು ಮುಚ್ಚಿಡಲಾರದೆ ನಮಗೆ ಹೇಳುತ್ತಾರೆ ಅದು ನಮಗೆ ಖುಷಿ ಪಟ್ಟದ್ದು ಹಾಗೇ ಅವ್ರು ಹೇಳಿದಂತೆ ನಾವು ನಡೆದು ಕೊಂಡಿದ್ದೇವೆ ಅದಕ್ಕೆ ಉತ್ತಮ ಫಲಿತಾಂಶ ಕೂಡ ಬಂದಿದೆ ಹಾಗಾಗಿ ನಾವು ಅವ್ರ ಅವರವನ್ನು ಚ ಅವ್ರು ಹೇಳಿದ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇವೆ